ನಮಸ್ತೆ ಹಾಂ ಹೇಳಿ ಮೇಡಮ್ ಹೇಳಿ ಹೌದೌದು ನಮ್ದು ಬಾಲವಿಕಾಸ್ ಎನ್ ಜಿ ಒ ಅಂತ ಹೇಳ್ಕೊಂಡು ಒಂದು ಇದೊಂದು ಅನಾಥ ಮಕ್ಕಳನ್ನು ನಾವಿಲ್ಲಿ ಒಂದು ಪೋಷಣೆ ಮಾಡಿ ಅವರಿಗೆ ಸ್ವಲ್ಪ ಲೈಫಲ್ಲಿ ಗ್ರೋತ್ ಆಗಬೇಕು ಅಂಥೇಳಿಬಿಟ್ಟು ಇಲ್ಲೆಲ್ಲ ತುಂಬ ಹೆಲ್ಪ್ ಎಲ್ಲ ಮಾಡಿ ಒಂದು ಸೊ ಬೆಳೆಸ್ತೇವೆ ಹಾಗೆ ಹ್ಞೂ ಹಾಂ ಸ್ಕೂಲ್ಗೆಲ್ಲ ಕಳಿಸ್ತೇವೆ ಮೇಡಮ್ ಅಂದರೆ ಇವಾಗಂದ್ರೆ ಸ್ವಲ್ಪ ಕಳಿಸ್ತೇವೆ ನಾವು ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ನಿಮ್ಮಂತೆ ಎಲ್ಲ ಸೋಶಿಯಲ್ ವರ್ಕರ್ಸ್ ಎಲ್ಲ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅದನ್ನು ಎಲ್ಲ ಡೊನೆಟ್ ಎಲ್ಲ ಮಾಡಿದ್ರೆ ಆ ಎಮೌಂಟು ಆ ತಿಂಗ್ಸ್ನಿಂದಾಗೆಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಅವರಿಗೆ ಹಾಗೆ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ನಮ್ಮದಲ್ಲಿ ಇವಾಗೊಂದು ನೈಂಟಿ ಟೂ ಮಕ್ಳು ಇದ್ದಾರೆ ಮೇಡಮ್

ಹಾಂ ಸೆಲೆಬ್ರೆಶನ್ ಮಾಡ್ತೇವೆ ಅಂದರೆ ಕೆಲವೊಂದು ಅಂದರೆ ಇರ್ತಾರೆ ಒಂದು ಯೂತ್ಸ್ ಎಲ್ಲ ಅವ್ರಿಗೊಂದು ಆಸೆ ಇರುತ್ತೆ ಮಕ್ಕಳ ಜೊತೆ ಒಂದು ಸೆಲಬ್ರೆಟ್ ಮಾಡ್ಬೇಕು ಅವರ ಬಡ್ಡೆಯನೆಲ್ಲ ಹಾಗೆ ಸೊ ಆ ಟೈಮಲ್ಲಿ ಬರುವಾಗ ಆ ಮಂತಲೆಲ್ಲ ಯಾರದ್ದೆಲ್ಲ ಮಕ್ಳದೆಲ್ಲ ಬಡ್ಡೆ ಇರುತ್ತೆ ಸೊ ನಾವೊಂದು ಕೇಕೆಲ್ಲ ತೊಗೊಂಬಂದ್ರೆ ಇಲ್ಲಿ ಒಟ್ಟಾಗಿ ಒಂದು ಸೆಲೆಬ್ರೇಟ್ ಮಾಡ್ತೇವೆ ಅವ್ರಿಗೊಂದು ಖುಷಿಯಾಗ್ಲಿ ಅಂತಹೇಳ್ಬಿಟ್ಟು ಆಯ್ತು ಮೇಡಮ್ ತುಂಬ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಗೇಮ್ಸ್ ಎಲ್ಲ ಇದೆ ಒಂದು ಒಂದು ಆನ್ವಲಿ ಒಂದು ಪ್ರೋಗ್ರಾಮ್ ಥರ ಮಾಡಿಬಿಟ್ಟು ಅವರಿಗೊಂದು ಅದರಲ್ಲಿ ಸ್ಪೋರ್ಟ್ಸ್ ಕಲ್ಚರಲ್ ಈವೆಂಟ್ಸ ಆ ಥರ ಎಲ್ಲ ಮಾಡ್ತೇವೆ ಮೇಡಮ್ ಎಂಟಟೈನ್ಮೆಂಟೆಲ್ಲ ಅಂದರೆ ಕೆಲವು ಮಕ್ಳಿಗೆಲ್ಲ ತುಂಬ ಆಸಕ್ತಿ ಇರುತ್ತೆ ಅದರಲ್ಲಿ ಹಾಗೇ ಹಾಗೆ ನಿಮ್ಮಂಥವ್ರು ಒಂದು ಸಪೋರ್ಟ್ ಮಾಡಿದ್ರೆ ಅವ್ರನ್ನು ಬೆಳೆಸ್ಬೋದುಂತ ಹಾಗೆ ಹ್ಞೂ ಹ್ಞೂ ಹೌದು ಮೇಡಮ್ ಹೌದು ಹೌದು ಹೌದು ಹೌದು ಮೇಡಮ್ ಹೌದು ನೋಡಿ ಮೇಡಮ್ ನೋಡಿ ನಮಗೆ ಅಂದರೆ ಸ್ವಲ್ಪ ಇದು ಅವರಿಗೆ ಬೇಕಾದ ಬೇರೆ ಈಗ ಹಾಸಿಗೆ ದಿಂಬು ಆ ಥರ ರಿಕ್ವ್ಯರ್ಮೆನ್ಸ್ ಇದೆ ಮೇಡಮ್ ಕೆಲವರಿಗೆಲ್ಲ ಸ್ವಲ್ಪ ಆ ಥರ ಏನಾದರು ಇದ್ರೆ ಒಂದು ಮಕ್ಳಿಗೆಲ್ಲ ಒಂದು ತುಂಬ ಹೆಲ್ಪ್ ಆಗುತ್ತೆ ಸ್ವಲ್ಪ ಈ ಚಳಿ ಟೈಮಲೆಲ್ಲ ಸ್ವಲ್ಪ ಮಲ್ಕೊಳ್ಳಿಕ್ಕೆ ಅದು ಇದಕ್ಕೆಲ್ಲ ಅಷ್ಟು ಕಂಫರ್ಟೆಬಲ್ ಆಗೋಲ್ಲ ಅವ್ರಿಗೆ ಸ್ವಲ್ಪ ಒಂದು ಅದ್ರ ಬಗ್ಗೆ ಸಹ ಸ್ವಲ್ಪ ತಿಂಕ್ ಮಾಡಿ ಅವ್ರಿಗೊಂದು ಹೆಲ್ಪ್ ಮಾಡಿದರೆ ಮಕ್ಳಿಗೊಂದು ಒಳ್ಳೇದಾಗುತ್ತೆಲ್ವ ಹ್ಞೂ ಹ್ಞೂ ಓಕೆ ಮೇಡಮ್ ಖಂಡಿತ ಹಾಂ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಓಕೆ ತ್ಯಾಂಕ್ ಯು